ಹತ್ತು ಲಕ್ಷ ತೊಂಬತ್ತೊಂಬತ್ತು ಸಾವಿರದ ಏಳು ನೂರ ಐವತ್ತ ಎಂಟು ಏಳು ಲಕ್ಷ ಒಂಬತ್ತು ತೊಂಬತ್ತೊಂಬತ್ತು ಸಾವಿರದ

ಏಳು ನೂರ ಎಪ್ಪತ್ತೈದು ಏಳು ಲಕ್ಷ ತೊಂಬತ್ತೇಳು ಸಾವಿರದ ಎಂಟು ನೂರ ಅರವತ್ತೈದು ಒಂಬತ್ತು ಲಕ್ಷ ಐವತ್ತೊಂದು ಸಾವಿರದ ಏಳು ನೂರ ಅರವತ್ತೈದು ನಾಲ್ಕು ಲಕ್ಷ ಎಪ್ಪತ್ತೈದು ಸಾವಿರದ ಒಂಬೈನೂರ ಐವತ್ತ ಎಂಟು